ಹಲೋ ಹೇಳಿ ಏನಾಗಬೇಕಾಗಿತ್ತು ಹಾಂ ಹೌದು ಹೇಳಿ ಎಷ್ಟನೇ ಟ್ರಿಪ್ ಹೇಳಿ ಹೇಳಿ ಹೇಳಿ ಎಷ್ಟಿದೆ ಟ್ರಿಪ್ಪು ಯಾವ ಕಡೆ ಅಂತ ಹೇಳಿದ್ರೆ ನಾವು ಆ ಕಡೆಗೆ ಬುಕ್ ಮಾಡಕ್ಕೆ ಹೇಳ್ಬೋದು ಆಂ ಸರಿ ಸರ್ ಯಾವ ಕಾಸ್ಟಲ್ಲಿ ಬೇಕಾಗುತ್ತೆ ನಿಮಗೆ ಟ್ರಾವೆಲಿಂಗ್ ಏಜೆನ್ಸೀದು ಟೆನ್ ಡೇಸ್ಗೆ ಟೆನ್ ತೌಸಂಡ್ ತುಂಬ ಕಡಿಮೆ ಆಗುತ್ತೆ ಮೇಡಮ್ ಅಷ್ಟಕ್ಕೆಲ್ಲ ನಮ್ಮ ಟ್ರಾವೆಲಿಂದ ಕಳ್ಸಿಕೊಡಕ್ಕಾಗಲ್ಲ ಸ್ವಲ್ಪ ನಮ್ಮ ಸ್ವಲ್ಪ ನಮ್ಮ ಪರಿಸ್ಥಿತೀನು ಅರ್ಥ ಮಾಡ್ಕೊಳ್ಳಿ ನಾವು ನಿಮಗೆ ಊಟ ತಿಂಡಿ ಎಲ್ಲ ರೀತಿಯ ಫೆಸಿಲಿಟೀಸ್ ಎಲ್ಲ ಕೊಡಿಸ್ತಾ ಇರೋದ್ರಿಂದ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಸೊ ನೀವು ಯೋಚನೆ ಮಾಡಿ ನಿರ್ಧಾರ ತಿಳ್ಸಬೇಕಾಗತ್ತೆ ನೋಡಿ ನಾವು ಒಂದು ಫಿಫ್ಟೀನ್ ತೌಸಂಡ್ ಹೇಳ್ತೀವ್ ಮೇಡಮ್ ನೀವು ಹೇಳ್ತಾ ಇರೋದು ಟೆನ್ ಡೇಸ್ಗೆ ನಿಮಗೆ ಉಳ್ಕೊಳೋಕೆ ರೂಮು ಊಟ ತಿಂಡಿ ಫೆಸಿಲಿಟಿ ಸಹ ಇರ್ಬೋದು ಓಡಾಡೋಕ್ಕೆ ಇನ್ನು ಎಂಟರ್ಟೈನ್ಮೆಂಟ್ಗೆಲ್ಲ ನಾವು ಹೆಚ್ಚಿಂದಾಗಿ ಇದು ಮಾ ಹೆಲ್ಪ್ಫುಲ್ ಆಗಿರೋದ್ರಿಂದ ಅಮೌಂಟ್ ಜಾಸ್ತಿಯಾಗುತ್ತೆ ಮೇಡಮ್ ಹೋಗಲಿ ನಮಗೂ ಬೇಡ ನಿಮಗೂ ಬೇಡ ಒಂದು ತರ್ಟೀನ್ ತೌಸಂಡ್ಗೆ ಬಂದ್ಬಿಡಣ ಇನ್ನೇನು ನೀವು ಹೇಳಿದ್ದು ಹನ್ನೆರಡು ನಾನು ಹದಿಮೂರು ಹೇಳ್ತಾ ಇದೀನಿ ಇನ್ನು ಒಂದು ಸಾವಿರ ಮಾತೇನು ಹಾಂ ಮೇಡಮ್ ನಮ್ಮ ಕಡೆಯಿಂದನೇ ಎಷ್ಟು ಜನ ಬರ್ತಿದ್ದೀರ ನೀವು ಹೇಳಿ ನೀವು ಒಬ್ಬರೇನ ಮತ್ತೆ ಜಾಸ್ತಿ ಆಯ್ತಲ್ಲ ಮತ್ತು ನಮ್ಮ ಪರಿಸ್ಥಿತೀನ ಅರ್ಥ ಮಾಡ್ಕೋ ಬೇಕಲ್ಲವ ನೀವು ಆಂ ಆಂ ಇದೆ ಸರಿ ಮೇಡಮ್ ಬುಕ್ ಮಾಡ್ತೀವಿ ಬಿಡಿ ಯಾವ ಡೇಟಿಂದ ಯಾವ ಡೇಟ್ ಅಂತ ಹೇಳಿ

ಆಂ ಓಕೆ ಓಕೆ ಸರಿ ಮೇಡಮ್ ಆಯಿತು